ಹತ್ತೊಂಬತ್ತು ಪ್ರೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಐದು ಒಂದು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಇಪ್ಪತ್ತೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತಾರು ಹದಿನೆಂಟು ನವೆಂಬರ್ ಎರಡು ಸಾವಿರದ ಮೂರು